ಕರ್ನಾಟಕದ ರಾಜ್ಯದಲ್ಲಿ ತೀರ ಇತ್ತೀಚಿನ ಸಿನಿಮಾಗಳನ್ನು ಪ್ರದರ್ಶಿಸುವ ಹಾಲುಗಳ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಸದಸ್ಯರಾಗಿರಬಹುದು ಪ್ರತಿಯೊಂದು ಮಂದಿಯೂ ಕೂಡ ಅನೇಕ ಸಿನಿಮಾಗಳನ್ನು ವೀಕ್ಷಿಸಲು ಅತಿ ಹೆಚ್ಚು ಮನೋರಂಜನಾಕಾರರಾಗಿರುತ್ತಾರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಅತಿ ಹೆಚ್ಚು ಸಿನಿಮಾ ಮನರಂಜನೆಯನ್ನು ಪಡೆಯುತ್ತಾರೆ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೀರ ಇತ್ತೀಚಿನ ಸಿನಿಮಾಗಳನ್ನು ಪ್ರದರ್ಶಿಸಿದ ಸಿನಿಮಾ ಹಾಲುಗಳೆಂದರೆ ಟಿಕೆಟ್ ದರಗಳನ್ನು ಕ ಸೌಲಭ್ಯಗಳನ್ನು ಕೂಡ ಕೊಡುತ್ತದೆ ಆ ಸಿನಿಮಾ ಹಾಲುಗಳಲ್ಲಿ ಬೆಂಗಳೂರು ಸಿನಿಮಾ ಥಿಯೇಟರಾಗಿರಬಹುದು ಮೈಸೂರು ಅಂಜನ್ ಸಿನಿಮಾ ಥಿಯೇಟರ್ಗಳಾಗಿರಬಹುದು ಇತ್ತೀಚಿನ ಚಿತ್ರಗಳನ್ನು ಪ್ರದರ್ಶಿಸುವಲ್ಲಿ ಹೆಚ್ಚು ಹೆಚ್ಚು ಆಸಕ್ತನೀಯವಾಗಿದೆ ಇತ್ತೀಚಿನ ಚಿತ್ರಗಳಲ್ಲಿ ತತ್ಸಮ ತದ್ಬವ ಆಗಿರಬಹುದು ಸಪ್ತ ಸಾಗರದಾಚೆ ಆಗಿರಬಹುದು ಪರಿಮಳಾ ಡಿಸೋಜಾ ಆಗಿರಬಹುದು ಇಂತಹ ಇತ್ತೀಚಿನ ಪ್ರೆಸೆಂಟ್ ಇತ್ತೀಚಿನ ಚಿತ್ರಗಳನ್ನು ಬಿಡುಗಡೆ ಮಾಡುತ್ತಾ ಇದೆ ಇದು ಟಿಕೆಟ್ಗಳನ್ನು ಕೂಡ ಕೊಡುತ್ತಾ ತಮ್ಮ ಚಿತ್ರಗಳನ್ನು ಕೂಡ ತಮ್ಮ ಸಿನಿಮಾ ಹಾಲುಗಳಲ್ಲಿ ಪ್ರದರ್ಶಿಸುತ್ತದೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಹಾಡು ಸಿನಿಮಾ ಹಾಡುಗಳಾಗಿರಬಹುದು ಸಿನಿಮಾ ಚಿತ್ರ ಚಿತ್ರಗಳಾಗಿರಬಹುದು ವೀಕ್ಷಿಸೋದರಲ್ಲಿ ಜನ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿರುತ್ತಾರೆ ಆದ್ದರಿಂದ ಸಿನಿಮಾಗಳನ್ನು ನೋಡುವುದರಲ್ಲಿ ಜನ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಹೊಂದಿರುವುದರಿಂದ ಸಿನಿಮಾ ಥಿಯೇಟರ್ಗಳಾಗಿರಬಹುದು ಸಿನಿಮಾ ಹಾಲುಗಳಾಗಿರಬಹುದು ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತವೆ ಸಿನಿಮಾ ಸಿನಿಮಾ ಹಾಲುಗಳು ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಪ್ರದರ್ಶನ ಮಾಡುವುದರಿಂದ ಸಿನಿ ಜನಗಳನ್ನು ಹೆಚ್ಚು ಆಕರ್ಷಣೀಯವಾಗಿ ಇಟ್ಟುಕೊಳ್ಳಬಹುದು ಮತ್ತು ಹೆಚ್ಚು ಲಾಭಗಳನ್ನು ಪಡೆಯಬಹುದು ಮತ್ತು ಎಕನಾಮಿಕಲಿ ಕೂಡ ಭಾರತ ದೇಶವು ಮುಂದುವರಿಯುವುದನ್ನು ನಾವು ಕಾಣಬಹುದು ಹಾಗಾಗಿ ಸಿನಿಮಾ ಸಿನಿಮಾ ಹಾಲುಗಳು ಕೂಡ ಅತಿ ಹೆಚ್ಚು ಜಾಹೀರಾತನ್ನು ಕೊಡುವುದರ ಮೂಲಕ ಜಾಹೀರಾತನ್ನು ಕೊಡುವುದರ ಮೂಲಕ ಸಿನಿಮಾ ಬೆಂಗಳೂರು ಥಿಯೇಟರಾಗಿರಬಹುದು ಅಂಜನ್ ಸಿನಿಮಾ ಬೆಂಗಳೂರು ಥಿಯೇಟರಾಗಿರಬಹುದು ಸಿನಿಮಾ ಥಿಯೇಟರ್ಗಳು ಮೈಸೂರು ಐನೆಕ್ಸ್ ಮೈಸೂರು ಮಾಲುಗಳಲ್ಲಿ ಆಗಿರಬಹುದು ಹೆಚ್ಚು ಹೆಚ್ಚು ಸಿನಿಮಾಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಜನರನ್ನು ಆಕರ್ಷಣೀಯವಾಗಿಸಿ ಇಟ್ಟುಕೊಳ್ಳುತ್ತದೆ